ಧಾರ್ವಾಡ ಜಿಲ್ಲೆಯ ಬಗ್ಗೆ ಧಾರ್ವಾಡ ಕೃಷಿ ಉತ್ಪನ್ನಗಳು ಮತ್ತು ಕೃಷಿ ಪದ್ದತಿಗಳು ಬಗ್ಗೆ ಹೇಳ್ಬೇಕು ಅಂದರೆ ಧಾರ್ವಾಡದ್ದು ಒಂದು ಒಂದು ಬೆಳವಲು ಭೂಮಿ ಅಂತ ಹೇಳ್ಬೋದು ಇಲ್ಲಿ ಹಲವಾರು ತೆರನಾದ ಒಂದು ಬೆಳೆಗಳನ್ನ ಬೆಳಿತಾರೆ ಧಾರ್ವಾಡ ಜಿಲ್ಲೆಯಲ್ಲಿ ಸೋಯಾಬೀನ್ ಕಡಲೆ ಗೋಧಿ ಮುಂತಾದ ಒಂದು ತರಕಾರಿಗಳು ಜೋಳ ಮುಂತಾದ ಬೆಳೆಗಳನ್ನೂ ಬೆಳಿತಾರೆ ಇಲ್ಲಿನ ಬೆಳೆಗಳ ಬಗ್ಗೆ ಅಂದು ಹೇಳ್ಬೇಕು ಅಂದರೆ ಇಲ್ಲಿ ಬೆಳೆಗಳು ಇಲ್ಲಿ ಒಂದು ಧಾರ್ವಾಡದಲ್ಲಿರುವಂಥ ಒಂದು ಕೃಷಿಯ ಸಂಬಂಧಿಸಿದಂಥ ಒಂದು ವಿಶ್ವ ವಿದ್ಯಾಲಯ ಅಂದರೆ ಅದು ಧಾರವಾಡದ ಒಂದು ಕೃಷಿ ವಿಶ್ವ ವಿದ್ಯಾಲಯ ಇಲ್ಲಿಯ ಹಲವಾರು ಬೆಳೆಗಳ ಬಗ್ಗೆ ಹಲವಾರು ಒಂದು ಒಂದು ತೋಟಗಾರಿಕೆಯಾರ್ಬೋದು ತು ಮುಂತಾದ ಬೆಳೆಗಳ ಬಗ್ಗೆ ಒಂದು ಸಂಶೋಧನವನ್ನ ಮಾಡೋದು ನಮ್ಮ ಒಂದು ಧಾರವಾಡ ವಿಶ್ವ ವಿದ್ಯಾಲಯ ಇಲ್ಲಿ ತಳಿವರ್ಧಕ ಬೀಜೋತ್ಪಾದನ ಯೋಜನೆ ಮುಂತಾದ ಮುಖ್ಯ ಸಂಶೋಧನ ಕೇಂದ್ರಗಳು ಮತ್ತು ಒಂದು ಹೈನುಗಾರಿಕೆಯ ಸಂಬಂಧಪಟ್ಟಿದ್ದು ಜೇನು ಸಾಕಾಣಿಕೆ ಮುಂತಾದ ಒಂದು ಮುಂತಾದ ಒಂದು ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದ ಸಂಶೋಧನೆಗಳನ್ನು ನಡಿತವೆ ಅದರಲ್ಲಿ ಬೆಳೆಯ ಸಂಶೋಧನೆ ಮುಖ್ಯವಾಗಿ ಸೊಯಾಬೀನ್ ಮತ್ತು ಕಡಲೆ ಇಲ್ಲಿ ಸೋಯಾಬೀನ್ಗೆ ಸಂಬಂಧಿಸಿದಂತೆ ಹಲವಾರು ಒಂದು ತಳಿಗಳನ್ನ ಮಾಡಿದ್ದಾರೆ ಅವುಗಳನ್ನ ಅವರು ಸಂಶೋಧನೆ ಮಾಡಿ ರೈತರಿಗೆ ಮುಟ್ಟಿಸ್ತಾರೆ ಸೋಯಾ ಧಾರ್ವಾಡ ಜಿಲ್ಲೆಯಾದಂಥ ಮಳೆಯ ಒಂದು ಮಳೆಯ ಮೇಲೆ ಆಶ್ರಯವಾದಂಥ ಬೆಳೆಗಳನ್ನು ಬೆಳೀತಾರೆ ಇಲ್ಲಿ ಹೆಚ್ಚು ಆ ಕೊಳವೆ ಬಾವಿಗಳು ಸ್ವಲ್ಪ ಕಡಿಮೆಯೇ ಅಂತ ಹೇಳ್ಬೋದು ಯಾಕಂದರೆ ಅದೊಂದು ಮಳೆಯಾಧಾರಿತ ಬೆಳೆಗಳನ್ನು ಬೆಳಿತಾರೆ ಸೊಯಾಬೀನಲ್ಲಿ ಒಂದು ಹಲವಾರು ಒಂದು ತಳಿಗಳನ್ನ ಸಂಶೋಧನೆ ಮಾಡಿ ಈ ಸೊಯಾಬೀನನ್ನು ಧಾರವಾಡ ಜಿಲ್ಲೆಯಾದ್ಯಂತ ಒಂದು ಹೆಚ್ಚಾಗಿ ಬೆಳಿತಾರೆ ಅಂತ ಹೇಳ್ಬೋದು ಈಗ ಕಡಲೆ ಕಡಲೆಯಲ್ಲಿ ನೆಲಗಡ್ಲೆ ನೆಲಗಡ್ಲೆ ಒಂದು ಮತ್ತು ಕಡಲೆಕಾಯಿ ಮುಂತಾದ ಗೋಧಿ ಮುಂತಾದ ಒಂದು ಬೆಳೆಗಳನ್ನು ಧಾರ್ವಾಡ ಜಿಲ್ಲೆಯಾದ್ಯಂತ ಬೆಳಿತಾರೆ ಧಾರ್ವಾಡ ಜಿಲ್ಲೆಯಲ್ಲಿ ಇನ್ನೊಂದು ಹೇಳ್ಬೇಕು ಅಂದರೆ ಹೈನುಗಾರಿಕೆ ಒಂದು ಧಾರವಾಡ ಒಂದು ಧಾರವಾಡ ಎಮ್ಮೆಯೇ ಒಂದು ರಾಷ್ಟ್ರೀಯ ಒಂದು ಮಾನ್ಯತೆ ಪಡೆದಿದೆ ಅಂತ ಹೇಳ್ಬೋದು ಈ ಧಾರ್ವಾಡ ಎಮ್ಮೆ ತುಂಬ ಒಂದು ಉಪಯೋಗವಾದಂಥ ಹೈನುಗಾರಿಕೆ ಉಪಯೋಗವಾದಂಥ ಎಮ್ಮೆ ತಳಿ ಅಂತ ಹೇಳ್ಬೋದು ಇದು ಹಲವಾರು ಒಂದು ಇಲ್ಲಿ ಅತಿ ಹೆಚ್ಚು ಹಂದ್ ಹ ಒಂದು ಹಾಲು ಕೊಡುವಂಥ ಒಂದು ಕರ್ನಾಟಕದಲ್ಲಿ ಒಂದು ಏ ಪ್ರಸಿದ್ಧಿಯಾಗಿರುವಂಥ ಒಂದು ಬೆಳೆ ಅಂತ ಹೇಳ್ಬೋದು ನಮ್ಮ ಧಾರ್ವಾಡ ಜಿಲ್ಲೆಯಲ್ಲಿ ಕೊಳವೆ ಬಾವಿಗಳ ಬಗ್ಗೆ ಹೇಳ್ಬೇಕು ಅಂತಂದರೆ ಇಲ್ಲಿ ಧಾರವಾಡದಲ್ಲಿ ಕೊಳವೆ ಬಾವಿಗಳು ಅಷ್ಟು ಇಲ್ಲ ಅಂತ ಹೇಳ್ತೀವಿ ಯಾಕಂದರೆ ಇಲ್ಲಿ ಎಲ್ಲ ಮಳೆ ಆಧಾರಿತ ಒಂದು ಬೆಳೆಗಳನ್ನ ಬೆಳೆಯೋದರಿಂದ ಇಲ್ಲಿ ಕೊಳವೆ ಬಾವಿಗಳ ಸಂಖ್ಯೆ ಒಂದು ಕಡಿಮೆ ಇದೆ ಅಂತ ಹೇಳ್ಬೋದು ಒಂದು ದನ ದನಗಳ ಬಗ್ಗೆ ಅಂದರೆ ಇಲ್ಲಿ ಹೈ ಒಂದು ಹೈನುಗಾರಿಕೆ ಒಂದು ಪ್ರಸಿದ್ಧಿಯನ್ನು ಅದು ಧಾರ್ವಾಡ ಎಮ್ಮೆನ ಬಳಸ್ಕೊಂಡು ಈ ಜಿಲ್ಲೆಯಾದ್ಯಂತ ಉತ್ತಮವಾದಂಥ ಒಂದು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಇನ್ನು ವಿದ್ಯಾಲಯದ ಕಡಲೆ ಬೀಜವನ್ನು ಸಂಶೋಧನೆಯ ಒಂದು ಸಂಶೋಧನೆ ಮಾಡಿ ಹಲವಾರು ಒಂದು ತಳಿಗಳನ್ನು ಸಂಶೋಧನೆ ಮಾಡಿ ರೈತರಿಗೆ ಮುಟ್ಟಿಸುವಂಥ ಕೆಲಸವನ್ನ ನಮ್ಮ ಧಾರವಾಡ ಕೃಷಿ ವಿದ್ಯಾಲಯ ಮಾಡ್ತಾ ಇದೆ ಈ ಕೃಷಿ ಉತ್ಪನ್ನಗಳನ್ನ ನಾವೊಂದು ಒಂದು ಧಾರವಾಡ ಮತ್ತು ಹುಬ್ಬಳ್ಳಿ ಮಧ್ಯೆ ಇರುವಂಥ ಒಂದು ಕೃಷಿ ಉತ್ಪನ್ನ ಕೇಂದ್ರ ಒಂದು ಈ ಧಾರವಾಡ ಎ ಪಿ ಎಂ ಸಿಯಲ್ಲಿ ಮಾರಾಟವನ್ನು ಮಾಡ್ತಾರೆ ಇನ್ನೊಂದು ಧಾರವಾಡ ಹತ್ತಿ ಬೆಳೆಯನ್ನು ಬೆಳಿತಾರೆ ಯಾಕಂದರೆ ಇಲ್ಲಿ ಸ್ವಲ್ಪ ಧಾರವಾಡದಲ್ಲಿ ಕಪ್ಪು ಮಣ್ಣು ಸ್ವಲ್ಪ ಹೆಚ್ಚಾಗಿ ಕಂಡುಬರುವುದರಿಂದ ಹತ್ತಿ ಬೆಳೆಯನ್ನು ಬೆಳಿತಾರೆ ಧಾರವಾಡ ಹತ್ತಿ ಬೆಳೆಗೆ ಒಂದು ಪ್ರಸಿದ್ಧಿ ಪಡೆದಿದೆ ಅಂತ ಹೇಳ್ಬೋದು ಯಾಕಂದರೆ ಹಾವೇರಿ ಜಿಲ್ಲೆ ನಂತರ ಒಂದು ಧಾರವಾಡ ಹತ್ತಿ ಬೆಳೆಗೆ ಒಂದು ಸೂಕ್ತವಾದ ವಾತಾವರಣವನ್ನ ಹೊಂದಿದೆ ಅಂತ ಹೇಳ್ಬೋದು ಈ ಕೃಷಿ ವಿಶ್ವ ವಿದ್ಯಾಲಯ ಹತ್ತಿ ಹತ್ತಿಗೆ ಸಂಬಂಧಿಸಿದ ಹಲವಾರು ತಳಿಗಳನ್ನು ಕೂಡ ಸಂಶೋಧನೆ ಮಾಡಿ ರೈತರಿಗೆ ಮುಟ್ಟಿಸುವಂಥ ಕೆಲಸವನ್ನ ಮಾಡ್ತಾ ಇದೆ ಹೀಗೆ ಹೀಗೆ ಧಾರವಾಡದಲ್ಲಿ ಮುಖ್ಯ ಕೃಷಿ ಉತ್ಪನ್ನಗಳು ಕೃಷಿ ಪದ್ಧತಿ ಬಗ್ಗೆ ಹೇಳ್ಬೇಕು ಅಂದರೆ ಒಂದು ಒಂದು ಸೊಯಾಬೀನ್ ಬಗ್ಗೆ ಹೇಳ್ಬೇಕು ಅಂದರೆ ಸೊಯಾಬೀನನ್ನು ಯಾವಾಗ ಬೆಳಿತಾರೆ ಅಂತಂದರೆ ಈ ಮಾನ್ಸೂನ್ ಜೂನ್ ಜುಲೈ ಮಾನ್ಸೂನ್ನಲ್ಲಿ ಮಳೆ ಸ್ಟಾಟ್ ಆಗೋಕ್ಕಿಂತ ಮುಂಚೆಯೇ ಈ ಸೊಯಾಬೀನನ್ನು ಬೆಳಿತಾರೆ ಹಲವಾರು ಯಂತ್ರೋಪ ಯಂತ್ರೋಪಕರಗಳನ್ನು ಉಪಯೋಗಿಸಿ ಇಲ್ಲ ಎತ್ತುಗಳನ್ನು ಉಪಯೋಗಿಸಿ ಉಳುಮೆ ಮಾಡಿ ಭೂಮಿಯನ್ನು ಉಳುಮೆ ಮಾಡ್ತಾರೆ ಭೂಮಿಯನ್ನು ಉಳುಮೆ ಮಾಡಿ ನಂತರ ಅಲ್ಲಿ ಒಂದು ಬೀಜವನ್ನು ಉತ್ತಮ ತಳಿಯಂಥ ಉತ್ತಮವಾದಂಥ ಇಳುವರಿ ಕೊಡುವಂಥ ಬೀಜವನ್ನು ಉತ್ತಮ ಇಳುವರಿ ಕೊಡುವಂಥ ಬೀಜವನ್ನು ಅಲ್ಲಿ ಹಾಕ್ತಾರೆ ಆ ನಂತರ ಎಲ್ಲ ತೋಟಗ ಎಲ್ಲ ಜಾನುವಾರ್ಗಳ್ನ ಬಳಸ್ಕೊಂಡು ಎತ್ತುಗಳನ್ನ ಬಳಸ್ಕೊಂಡು ಅಲ್ಲಿ ಗದ್ದೆ ಇದು ನನ್ನ ಉಳುಮೆ ಬಾ ಸೊಯಾಬೀನ್ ಬೀಜವನ್ನು ಹಾಕಿ ನಂತರ ಮಳೆಗೆ ಮಳೆಯಲ್ಲಿ ಮಳೆ ಅಕಾಲಿಕ ಮಳೆ ಆದರೆ ಬೆಳೆ ಮಳೆಗೆ ಬರುವಂಥ ಅದು ಒಂದು ಬೆಳೆ ಅಂತ ಹೇಳ್ಬೋದು ಅಕಸ್ಮಾತ್ ಒಂದು ಮಳೆಯಂತ ಆಗದೆ ಇದ್ದರೆ ಅಲ್ಲಿ ಇಲ್ಲಿ ಕೊಳವೆ ಬಾವಿಗಳನ್ನ ಯೂಸ್ ಮಾಡಿಕೊಂಡು ಅವುಗಳಿಗೆ ಸ್ಪಿಂಕ್ಲರ್ ಮೂಲಕ ನೀರನ್ನ ಹಾಯಿಸಿ ಅವುಗಳ ಬೆಳೆಗಳಿಗೆ ಸ್ಪಿಂಕ್ಲರ್ ಮೂಲಕ ನೀರು ಹಾಯಿಸಿ ಆ ಬೆಳೆಗಳಿಗೆ ನೀರನ್ನು ಒದಗಿಸಿ ಉತ್ತಮ ಇಳುವರಿಯನ್ನು ಪಡಿತಾರಂತ ಹೇಳ್ಬೋದು ಹೀಗೆ ಧಾರವಾಡದಲ್ಲಿ ಸೊಯಾಬೀನನ್ನು ಬೆಳೆಯುವ ಪದ್ಧತಿಗಾಗಿ ಕಡಲೆ ಕಾಯಿ ಕಡಲೆ ಕಾಯಿ ಕೂಡ ಒಂದು ಒಂದು ಉತ್ತಮ ಧಾರವಾಡದ ವಾತಾವರಣಕ್ಕೆ ಸೂಕ್ತವಾದ ಒಂದು ಬೆಳೆಯಾಗಿದೆ ಅಂತ ಹೇಳ್ಬೋದು ಏಕೆಂದರೆ ಧಾರವಾದಲ್ಲಿ ಕಡಲೆ ಕಡಲೆಯನ್ನು ಕೂಡ ಹೆಚ್ಚಾಗಿ ಬೆಳಿತಾರೆ ಅದನ್ನು ಕೂಡ ಇದು ಸೊಯಾಬೀನ್ ಬೆಳೆಯುವ ಪದ್ಧತಿಯಂತೆಯೇ ಅದನ್ನು ಬೆಳಿತಾರೆ ಅದನ್ನೂ ಯಂತ್ರೋಪಕರಣಗಳನ್ನೂ ಮತ್ತು ಯಂತ್ರೋಪಕರಣಗಳು ಮತ್ತು ಜಾನುವಾರುಗಳನ್ನು ಮಾಡಿಕೊಂಡು ಬೆಳೆಗಳನ್ನ ಈ ಕಡಲೆಕಾಯಿ ಬೆಳೆಗಳನ್ನ ಬೆಳಿತಾರೆ ಮತ್ತು ನೀರಾವರಿ ನೀರಾವರಿಗೆ ಸಂಬಂಧಿಸಿದಂತೆ ಹೇಳ್ಬೇಕು ಅಂದರೆ ಧಾರ್ವಾಡ ಸುತ್ತಮುತ್ತ ಒಂದು ನೀರಾವರಿ ಒಂದು ಕಡ್ಮಿನೇ ಅಂತ ಹೇಳ್ಬೋದು ಯಾಕಂದರೆ ಧಾರ್ವಾಡ ಜಿಲ್ಲೆಯಾದ್ಯಂತ ಯಾವುದೇ ನದಿಗಳು ಕೂಡ ಹರಿಯುವುದಿಲ್ಲ ಹೀಗಾಗಿ ಈ ಧಾರ್ವಾಡ ಜಿಲ್ಲೆಯಲ್ಲಿ ನೀರು ನೀರಾವರಿ ಸ್ವಲ್ಪ ಕೊಳವೆ ಬಾವಿ ಮೇಲೆ ಡಿಪೆಂಡ್ ಆಗಿದೆ ಮತ್ತು ಮಳೆಯಾಧಾರಿತ ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗುತ್ತದೆ ಈಗ ಕೃಷಿ ವಿಶ್ವ ವಿದ್ಯಾಲಯ ಸಂಶೋಧನೆ ಮಾಡಿದಂಥ ಹಲವಾರು ಒಂದು ತಳಿಗಳನ್ನು ಕೃಷಿ ವಿಶ್ವ ವಿದ್ಯಾಲಯ ಸಂಶೋಧನೆ ಮಾಡಿದ ಹಲವಾರು ತಳಿಗಳನ್ನ ಧಾರ್ವಾಡ ಜಿಲ್ಲೆ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಲ್ಲಿಯೇ ಎಲ್ಲ ಬೆಳೆಗಳಿಗೆ ಎಲ್ಲ ಬೆಳೆಗಳನ್ನೂ ವಿತರಿಸಿ ಈ ಬೆಳೆಗಳ ಬೆಳೆಗಳನ್ನು ಬೆಳಿಲಿಕ್ಕೆ ಉತ್ತಮವಾದ ವಾತಾವರಣವನ್ನು ಕೊಡ್ತದೆ ಪ್ರತಿ ವರ್ಷ ಉತ್ತಮವಾದ ಮಳೆಯಾದರೆ ಈ ಸೊಯಾಬೀನ್ ಮತ್ತು ಕಡಲೆ ಮುಂತಾದ ಮುಂತಾದ ಬೆಳೆಗಳೂ ತುಂಬ ಸೂಕ್ತವಾಗಿ ಬರ್ತಾವೆ ಅಂತ ಹೇಳ್ಬೋದು ಇನ್ನು ಜೋಳ ಹೇಳ್ಬೇಕು ಅಂದರೆ ಜೋಳ ಜೋಳವನ್ನು ಒಂದು ತಂಪಾದ ವಾತಾವರಣ ಹವಾ ಜೋಳ ಎಂದು ಕ ಹವಾ ಜೋಳ ಅನ್ನುವಂಥ ಜೋಳವನ್ನು ತಂಪಾದ ವಾತಾವರಣದಲ್ಲಿ ಬೆಳೆಸ್ತಾರೆ ಹೇಗಂದರೆ ಇದಕ್ಕೆ ಕ್ಕಿ ಜೋಳಕ್ಕೆ ತಂಪಾದ ವಾತಾವರಣ ಬೇಕು ಹಾಗಾಗಿ ಈ ಜೋಳವನ್ನು ಕೂಡ ಒಂದು ಯಂತ್ರಗಳ ಮೂಲಕ ಅಥವಾ ಒಂದು ಎತ್ತುಗಳ ಮೂಲಕವನ್ನ ಭೂಮಿಯನ್ನು ಉಳುಮೆ ಮಾಡಿ ಅದನ್ನು ಚೆನ್ನಾಗಿ ಬಿತ್ತಿ ನಂತರ ಅದನ್ನು ಸ್ಪಿಂಕ್ಲರ್ ಮೂಲಕವೂ ಅಥ್ವಾ ನೀರಾವರಿ ಕೊಳವೆ ಬಾವಿ ಮೂಲಕವೂ ಅದಕ್ಕೆ ನೀರನ್ನು ಕೊಡ್ತಾರೆ ಹಾಗಾಗಿ ಆನಂತರ ಅದು ರ ಜೋಳದಲ್ಲಿಯೂ ಹಲವಾರು ಸಂಶೋಧನೆ ಮಾಡಿ ಹಲವಾರು ಬೀಜದ ತಳಿಗಳನ್ನ ಅತಿ ಹೆಚ್ಚು ಉತ್ಪ ಹೆಚ್ಚೆಚ್ಚು ಉತ್ಪನ್ನಗಳನ್ನು ಕೊಡುವಂಥ ಬೀಜಗಳನ್ನು ಸಂಶೋಧನೆ ಮಾಡಿದೆ ಇದು ವಿಶ್ವ ವಿದ್ಯಾಲಯ ಹೀಗೆ ಹವಾ ಜೋಳವನ್ನು ಬೆಳೆದು ಅದರಲ್ಲಿ ಫಸಲನ್ನು ತೆಗೆದುಕೊಂಡು ಒಂದು ಉಳಿದಿರುವಂಥ ಒಂದು ಮೇವನ್ನು ಇಲ್ಲಿಯ ದನಗಳಿಗೆ ಯೂಸ್ ಮಾಡ್ತಾರೆ ಹೀಗೆ ಧಾರ್ವಾಡ ಜಿಲ್ಲೆಯಾದ್ಯಂತ ಕೃಷಿ ಉತ್ಪನ್ನ ಮತ್ತು ಕೃಷಿ ಪದ್ಧತಿಗಳ ಬಗ್ಗೆ ನನ್ಗೆ ನನಗೆ ಗೊತ್ತಿರುವಂಥ ಮಾಹಿತಿ ಇದು